ಮನುಷ್ಯಾಗ ಉಸಿರಾಡ್ಸಕ್ಕ ಆಕ್ಸಿಜನ್ ಬೇಕಾಕತಿ ಅಂದ್ರ ಗಾಳಿ ಅಂತ ನಾವು ಹೇಳ್ತೇವಿ ಸೊ ಗಾಳಿ ಎಲ್ಲಿ ಸಿಗ್ತತಿ ನಾವು ಗಿಡಗಳನ್ನ ಬೆಳ್ಸ್ಬಕು ಅಂದ್ರ ಸಸ್ಯಗಳನ್ನ ಬೆಳ್ಸ್ಬಕು ಅವು ಮುಂದಾ ದೊಡ್ಡ ಗಿಡ ಆಗಿ ಬೆಳಿತಾವು ಸೊ ಅದಕ್ಕೆ ಸಸ್ಯಗಳನ್ನ ಬೆಳಸ್ಬೇಕಂದ್ರ ಯಾವ ಸಸ್ಯಗಳನ್ನ ಬಳಸಬೇಕು ಎಲ್ಲಿ ಬೆಳಸ್ಬಕು ಏಕಂದ್ರ ಗಿಡಗಳನಾಗಲಿ ಸಸ್ಯಗಳನಾಲಿ ಹೆಂಗೆಂಗರ ಬೆಳಿಸಿದ್ರ ಅವು ಬೆಳಿದಿಲ್ಲ ರೀ ಯಾಕಂನ್ ಕೆಲ್ವೊಂದು ಗಿಡ ಕೆಂಪು ಮಣ್ಣು ಅಂತ ಬರ್ತತಿ ಕರಿ ಮಣ್ಣು ಅಂತನ ಎರೀ ಭೂಮಿ ಅಂತ ಹೇಳ್ತೇವೆ ನಾವು ನಮ್ಮ ಇದ್ರೊಳಗ ಸೊ ಯಾ ಗಿಡ ಎಲ್ಲೆಲ್ಲಿ ಬೆಳೆಸ್ಬೇಕು ಅಂತ ಇರ್ತೆತಲ್ಲಾ ಅಲ್ಲೇ ಬೆಳಸ್ಬೇಕು ಅವನ್ನ ಎಲ್ಯರ ಹೋಗಿ ಎಲ್ಯರ ಬೆಳಿಸಿರೆ ಏನು ಆಗೋದಿಲ್ರಿ ಹಂಗೆ ಆಮ್ಯಾಲೆ ಯಾವ ಗಿಡಗಳ ಯಾವ ಇದ್ರಾಗ ಬೆಳಿತವೆ ಬ್ಯಾಸ್ಗೆಯಾಗ ಯಾವ ಬೆಳಿತಾವೂ ಮಳೆಗಾಲ್ದಾಗ ಯಾವ ಬೆಳಿತಾವೂ ಚಳಿಗಾಲ್ದಾಗ ಯಾವ ಬರ್ತಾವು ಆವಾಗನ ಅವನ್ನ ಆ ಸಸ್ಯಗಳನ್ನ ಗಿಡಗಳನ್ನ ಬೆಳಸ್ಬಕು ನೀವು ರೈತರನ್ನ ನೋಡ್ರಿ ಹಿಂಗಾರು ಮುಂಗಾರು ಅಂತ ಮಾತಾಡ್ತಾರವ್ರು ಹಿಂಗಾರು ಮುಂಗಾರು ಅವ್ರಿಗೆ ಗೊತ್ತಿರ್ತೈತೆ ಅದೇನು ಅಂತೇಳಿ ಅಂದ್ರಾ ಅವರು ಒಣ ಬೇಸಾಯ ಮಾಡೋರೂ ಯಾವಾಗ ಬೆಳಿತಾರ ನೀರಾವರಿ ಇದ್ದೋರು ಯಾವಾಗ ಏನೇನು ಬೆಳಿತಾರ ಯಾವ ಭೂಮಿಯೊಳಗ ನೀರಾವರಿ ಇದ್ರ ಒಳ್ಳೆದು ಹೀಗೆಲ್ಲ ಅವ್ರು ತಿಳ್ಕಂಡ ಸಸ್ಯಗಳನ್ನ ಬೆಳಸ್ತಾರೆ ಅದಕ್ಕ ನಾವು ಸಹಿತ ಅದ್ರ ಬಗ್ಗೆ ತಿಳ್ಕಬಕು ತಿಳ್ಕಬಕಂತದ್ರೆ ಮೊದಲ್ ಏನು ಮಾಡ್ಬಕು ಎಷ್ಟು ಸ ಯಾವ್ಯಾವ ಸಸ್ಯಗಳು ಅದಾವೂ ಸಸ್ಯದೊಳ್ಗ ಭಾಳ ವೆರೈಟಿ ಅದಾವ್ರಿ ಜಗ್ಗಿ ಅದಾವು ನಮೂನಿ ಒಂದಿಷ್ಟು ಚಂದನ ಗಿಡ ಅಂತ ಬರ್ತಾವು ಒಂದಿಷ್ಟು ಹಣ್ಗಳ ಗಿಡ ಬರ್ತಾತಿ ಹೂವಿನ ಗಿಡಗಳು ಬರ್ತಾವು ಆಮ್ಯಾಲ ಇನ್ನೊಂದು ಇಷ್ಟು ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ತಿವಿ ಗಿಡಗಳು ಅಂತಾವು ಅದಾವು ಯಾವ್ಯಾವನ ಎಷ್ಟೆಷ್ಟು ಜ ಒಂದು ಗಿಡ ಹಚ್ಚಿರ ಇನ್ನೊಂದು ಗಿಡ ಎಷ್ಟು ದೂರ ಹಚ್ಬಕು ಈಗ ಹೊಲ್ದಾಗ ಏನು ಮಾಡ್ತಾರಾ ಒಂದ್ರ ಕೆಳ್ಗೆ ಒಂದ್ರ ಬಾಜುಕ ಕುಂದ್ರು ಒಂದಕ್ಕೊಂದು ಬಂದ್ಬಿಡ್ತಾವು ರೀ ಅವೆಲ್ಲಾ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಅದು ಪೀಕ್ ಅಂತ ಹೇಳ್ತೇವೆ ನಾವು ಅದು ನೀವು ಮಾಯ್ನ ಗಿಡ ಹಚ್ಚಿದ್ರ ಪಪ್ಪಾಯಿ ಗಿಡ ಹಚ್ಚಿದ್ರ ಅದ್ಕ ಹೆಂಗೆಂಗ ಹಚ್ಬಕು ಸೊ ಇವನ್ನ ನಾವು ತಿಳ್ಕಬಕು ಆಮ್ಯಾಗ ಬರೇ ಹಚ್ಚುದರಿಂದ ಅವು ಬೆಳೆದುಲ್ಲ ಅದಕ್ಕೆ ಮತ್ತು ನೀರು ಗೊಬ್ಬರ ಹಾಕ್ಬೇಕು ನೀರು ಗೊಬ್ಬರ ಎಷ್ಟು ಹಾಕ್ಬಕು ಏನೈತಿ ಅದಕ್ಕೆ ಮತ್ತೊಂದು ಪ್ರಮಾಣ ಅಂತ ಹೇಳ್ತೇವಿ ಅದಕೊಂದು ಮಾಪ್ ಇರ್ತೇತಿ ಆ ಮಾಪಿನ ಪ್ರಕಾರನ ನಾವು ಏನ್ಮಾಡ್ಬೇಕೂ ನೀರು ಗೊಬ್ಬರ ಹಾಕ್ಬಕು ಟೈಮ್ ಟು ಟೈಮ್ನ ಹಾಕ್ಬಕು ವೇಳ್ಯಾಕ ಸರಿಯಾಗಿ ಇಲ್ಲಾಂತಂದ್ರ ಒಂದು ಹೆಚ್ಚು ಕಡಿಮೆ ಆದ್ರ್ಗಿನ ಏನಾಕೆತೀ ಈಗ ನಾವು ಊಟ ಮಾಡಬೇಕರಾ ಹೊಟ್ಟೆ ತುಂಬ ತಿಂದ್ರ ಆರಾಮು ಇರ್ತೇವಿ ಅರ್ಧಂಬರ್ಧ ತಿಂದ್ವ್ಯಾ ಅಂತಂದ್ರ ಎ ಒಂದು ಎರಡು ತಾಸು ಆಗದಕ್ಕ ಮತ್ತು ಚಲುವಾಗಿ ಬಿಡ್ತೇತಿ ಊಟದಾ ಹಂಗೆ ಇವ್ಕು ಸಹಿತ ಆ ಟೈಮ್ ಟು ಟೈಮ್ ಎಷ್ಟು ಬೇಕೋ ಅಷ್ಟು ನಾವು ನೀರು ಗೊಬ್ಬರ ಹಾಕೋಳ್ತಾನಾ ಇರ್ಬೇಕಕ್ಕೇತಿ

ನನ್ನೊಬ್ಬ ಗೆಳೆಯ ಅದಾನೆ ರೀ ರಾಘವೇಂದ್ರ ಅಂತ ಹೇಳಿ ಆವ ಟೆರ್ರಸ್ ಗಾರ್ಡನ್ದಾಗಾ ಪ್ರಶಸ್ತಿಗಳನ್ನ ತಗಂಬಿಟ್ಟಾ ಹೈಸ್ಕೂಲ್ನ್ಯಾಗ ನನ್ನ ದೋಸ್ತ ಅವಾ ಟೆರಸ್ ಗಾರ್ಡನ್ ಏನೇನಂತಂದ್ರ ನನಗೆ ಹೇಳಕ್ಕತ್ತಿದ್ದವಾ ನಾವೆಲ್ಲಾ ಉಚ್ಚೆ ಹೊಯ್ತೇವಿ ಎಲ್ಲೆಲ್ಲಿ ಹೊಯ್ದ ಏನೇನ ಮಾಡಿ ಬರ್ತಿವಿ ಅದ ಉಚ್ಚೆ ನನಗೆ ಗಿಡ ಬೆಳಸ್ಬೋದು ಅಂತ ಹೇಳ್ತಾನೆ ಅವ ಅಷ್ಟೂ ಬೆಳ್ದಾವು ಅದಕ್ಕ ಗಿಡಗಳನ್ನ ಹೆಂಗೆ ಬೆಳ್ಸ್ಬಕು ಅನ್ನೋದನ್ನ ನಾವು ಕಲಿಯಬೇಕು ಯಾವಾಗಲು ಈ ಮನೆ ಮುಂದೆ ಬರ್ರಿ ನೀವು ಎಟ್ಟು ಗಿಡ ಸಿಗ್ತಾವೆ ನಿಮ್ಗ ಎಲ್ಲಾರ ಮನೆ ಮುಂದು ಯಾವಗಾರ ಗಿಡ ಇದ್ದ ಇರ್ತಾವೆ ಏನಿಲ್ಲ ಅಂದ್ರು ಗುಲಾಬಿ ಹೂ ಮಲ್ಲಿಗೆ ಹೂ ಆಮೇಲೆ ಹೆಬಿಸ್ಕಸ್ ಅಂತ ಹೇಳ್ತಾರ ಅದಕ್ಕೆ ಇಂಗ್ಲಿಷ್ನ್ಯಾಗ ಕೆಲ್ವೊಂದು ಏನು ಅಕ್ಕಾವು ನಮ್ಗ ಕನ್ನಡದಾಗ ಬರುದೇ ಇಲ್ಲ ಒಮ್ಮೊಮ್ಮೆ ಶಬ್ದಗಳು ಆಬೂಲಿ ಮಾಲಿ ಅನ್ ಆಬೂಲಿ ಹೂ ಅಂತಾರ ಸೊ ಇಂತವನ್ನೆಲ್ಲ ನಾವು ಏನು ಮಾಡ್ತೇವೀ ಮನೆ ಮುಂದು ಬೆಳ್ಸ್ತೇವಿ ಗಿಡಗಳನ್ನ ಸಸ್ಯಗಳನ್ನ ಹೌದಲ್ಲ ಸೊ ಅದೇ ರೀತಿ ಈ ಕರಿಬೇವು ಪ್ಯಾರ್ಲೆ ಹಣ್ಣು ತೆಂಗಿನ ಗಿಡ ಸಹಿತ ಮನೆ ಮುಂದ ಹಚ್ಚಾಕತ್ತಾರ ಇವರು ಹೌದಲ್ಲಾ ಸೊ ಅದಕ್ಕೆ ನಾವು ಸಹಿತ ಮನೆ ಮುಂದ ಹಚ್ಬೇಕು ಯಾಕಂದ್ರ ಗಿಡ್ಗಳದ್ದೂ ಸಸ್ಯಗಳದ್ದು ಒಂದೇನಾ ಗುಣ ಐತಿ ಗೊತ್ತಿಲ್ಲ ನಿಮಗೆ ನಾವೇನು ಉಸಿರಾಡ್ತೇವಲ್ಲ ಆಕ್ಸಿಜನ್ ತಗೊಳ್ತೀವಿ ಇಂಗಾಲ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನ್ನ ಹೊರಗೆ ಬಿಡ್ತಿವಿ ಹೌದಾ ಆಕ್ಸಿಜನ್ ನಮ್ಗ ಎಲ್ಲಿಂದ ಸಿಗ್ತತಿ ಈ ಗಿಡಗಳಿಂದನ ಸಿಗ್ತತಿ ಆ ಗಿಡಗಳನ್ನ ಬೆಳ್ಸಿದ್ರ ನಮಗೆ ಆಕ್ಸಿಜನ್ ಸಿಗ್ತತಿ ಇಲಂದ ನಾವು ಸಾ ಇರಂಗಿಲ್ಲ ಅದಕ್ಕೆ ಮನೆ ಹತ್ತಿರ ಗಿಡಗಳನ್ನ ಬೆಳಸ್ಬಕು ಅದರಲ್ಲೂ ನಿಮ್ಗ ಇನ್ನೊಂದು ಹೇಳ್ತನಿ ತುಳಸಿ ಗಿಡ ಇಡೀ ಜಗತ್ನ್ಯಾಗ ತುಳಸಿ ಗಿಡ ಒಂದು ಆಕ್ಸಿಜನ್ನ ತಗೊಂತತಿ ಆಕ್ಸಿಜನ್ನ ಬಿಡ್ತತಿ

ನಿಮಗಾ ಇಪ್ಪತ್ನಾಲ್ಕು ತಾಸು ಪೊಲ್ಯೂಶನ್ ಇಂದ ಕಂಟ್ರೋಲ್ ಮಾ ಅಂತ ಒಂದು ಸಸ್ಯ ಅದು ಅದನ್ನ ಮನೆ ಮುಂದ ಬೆಳ್ಸಾಕೆ ನಾವು ಪ್ರಯತ್ನ ಮಾಡ್ಬಕು ಎಲ್ಲಾರ ಮನೆ ಮುಂದೆ ಇರ್ತೇತಿ ಇಲ್ಲಂತಲ್ಲ ಇಲ್ದೋರ ಮಾಡ್ಕೊಬೇಕು ಅದನ್ನ ಸೊ ಇನ್ನ ನೀವು ಹೊಲಕ್ಕ ಬಂದ್ರಿ ಅಂತಂದ್ರ ತೋಟ ಮಾಡಿರ್ತಾರ ಕೆಲವೊಬ್ರು ಮಾವಿನ ತ್ವಾಟ ಮಾಡಿರ್ತಾರೆ ಅದ್ರೊಳಗ ಚಿಕ್ಕು ಹಣ್ಣು ಬೆಳ್ದಿರ್ತಾರೆ ಪಪ್ಪಾಯ ಹಣ್ಣು ಬೆಳ್ದಿರ್ತಾರೆ ಪ್ಯಾರ್ಲ ಹಣ್ಣು ಬೆಳ್ದಿರ್ತಾರೆ ಹೌದಲ್ಲ ಸೊ ಅದಕ್ಕೆ ನಾವು ಏನ್ಮಾಡ್ಬಕು ನಮಗೆ ಎಷ್ಟು ಸಾಧ್ಯ ಆಕತೀ ಅಷ್ಟು ಗಿಡಗಳನ್ನ ನಮಗೆಲ್ಲಿ ಬೇಕ ಅಲ್ಲೇ ಎಲ್ಲಿ ಜಗಾ ಇರ್ತೇತಿ ಅಲ್ಲಿ ಬೆಳ್ಯಾಕ ಅದನ್ನ ಪ್ರಯತ್ನ ಮಾಡ್ಬಕು ಯಾಕಂದ್ರ ಅದರಿಂದ ಎಷ್ಟು ಉಪ್ಯೋಗ ಐತಂದ್ರ ಒಂದು ಹೂವುಗಳನ್ನ ಬೆಳ್ಸಿದ್ವಿ ಅಂತಂದ್ರ ಒಂದು ಆಕ್ಸಿಜನ್ ಅಂಕಿ ಸಿಕ್ಕ ಸಿಗ್ತತಿ ಜೊತೆಗೆ ನಾವೆಲ್ಲ ಪೂಜಾ ಮಾಡ್ತಿವಿ ಅದರಿಂದ ನಮಗೆ ಏನು ಸಿಗ್ತತಿ ದೇವರಿಗೆ ಹೂ ಸಿಗ್ತಾವು ಇನ್ನ ಹಣ್ಗಳನ್ನ ಬೇ ಗಿಡಗಳನ್ನ ಬೆಳ್ಸಿದ್ರ ಸೇಮ್ ದೇವರಿಗೇ ನಾವೂ ನೈವೇದ್ಯ ಎಡಿ ಅಂತ ಹೇಳ್ತವಿ ಅದು ಸಿಗ್ತತಿ ಜೊತೆಗೆ ಹಣ್ಣುಗಳನ್ನ ತಿನ್ನುವುದರಿಂದ ನಮಗೆಲ್ಲ ಏನಾಗೇತಿ ಈ ವಿಟಮಿನ್ಸು ಮಿನ್ರಲ್ಸು ಅಂತೆಲ್ಲ ನಾವು ಮಾತಾಡ್ತೇವಿ ಅವು ಎಲ್ಲವು ನಮಗೆ ನ್ಯಾಚುರಲ್ ಆಗಿ ಸಿಗ್ತಾವು ಸೊ ಅದಕ್ಕೆ ನಾ ಏನು ಹೇಳ್ತನೀ ಸಸ್ಯಗಳನ್ನ ನಾವು ಬೆಳಸ್ಬಕು ನಾನಾಗಲೆ ಹೇಳಿ ಕೆಂಪು ಮಣ್ಣಾಗ ಏನು ಬೆಳಸ್ಬಕು ಅದ್ನ ಬೆಳಸ್ಬಕು ಕರಿ ಮಣ್ಣಾಗ ಏನು ಬೆಳಸ್ಬಕು ಸೊ ಹಿಂಗೆ ಅವನ್ನೆಲ್ಲ ತಿಳ್ಕೊಂಡು ನಮ್ಮ ಮನೆ ಸುತ್ತಮುತ್ತ ಯಾ ನಮ್ಮ ಮನ್ಯಾಗೇ ಯಾ ಅತ್ತ ಮಣ್ಣು ಐತಿ ತಿಳ್ಕಬಕು ಅದನ್ನ ಅದಕ್ಕೆ ಯಾವ್ದನ ಬೆಳಸ್ಬಕು ಅದಕ್ಕೆ ಏನು ಗೊಬ್ಬರ ಹಾಕಬೇಕು ಸೊ ಈ ಥರ ನಾವೇನು ಮಾಡ್ಬೇಕು ಅಂದ್ರಾ ವಿಷಯಗಳನ್ನ ಅರ್ತ್ಕೊಂಡು ಅಂದ್ರ ತಿಳ್ಕಂಡು ಮುಂದ್ವರಿಬೇಕು ಇನ್ನ ಇನ್ನು ಬರ್ತಾವು ಭಾಳಷ್ಟು ಕಾಡ್ನ್ಯಾಗ ಹೋದ್ರಂಕೀ ನಿಮಗೆ ಎಂತಿಂತ ಗಿಡ ಸಿಕ್ತಾವು ನಮಗೆ ಗೊತ್ತಿಲ್ಲ ಅವೆಲ್ಲಾ ಏನಂತಂದ್ರ ಈ ವಿಜ್ಞಾನಿಗಳಂತ ನಾವು ಹೇಳ್ತವಿ ಅವರು ಅಲ್ಲಿಗೆ ಹೋಗಿ ಅವನ್ನೆಲ್ಲ ಹರ್ಕ್ ಬಂದ ಯಾಯಾ ಗಿಡದೊಳಗ ಏನೇನು ನಮಗೆ ದೇಹಕ್ಕ ಬೇಕಾಗುವಂತಿರ್ಬಹುದು ಅಥ್ವಾ ಪ್ರಾಣಿಗಳಿಗೆ ಏನು ಬೇಕು ದನಕರುಗಳಿಗೂ ಬೇಕಲ್ಲ ಸೊ ಅಂಥವುಕ ಏನೇನು ಬೇಕು ಅನ್ನೋದನ್ನ ಅವರು ಕಂಡು ಹಿಡಿತಾರ ಅಂದ್ರ ಅದಕ್ಕ ಸಸ್ಯಗಳನ್ನ ನಾವು ಯಾವಾಗಲೂ ಬೆಳೆಸ್ತಾನೇ ಇರಬೇಕು ಅದಕ್ಕೆ ಗೌರ್ಮೆಂಟು ಸಹಿತ ಒಂದ ರೂಲ್ಸ್ ಮಾಡೇತಿ ಏನಂದ್ರ ಒಂದು ಗಿಡ ಕಡದ್ರ ಹದಿನೈದು ಗಿಡ ಹಚ್ಬೇಕಂತ ಯಾವಾಗಲೂ ಗೌರ್ಮೆಂಟ್ ರೂಲ್ಸ್ ಐತಿ ಅಂದ್ರ ಅಷ್ಟೂ ನಮಗೆ ಆಕ್ಸಿಜನ್ ಇರ್ಬೋದು ನ್ಯಾಚುರಲ್ ಆಕ್ಸಿಜನ್ ಅಂತ ನಾವು ಹೇಳ್ತೇವಿ ನ್ಯಾಚುರಲ್ ಆಗಿರೋದು ಸೊ ಅದು ಸಿಗ್ತತೆ ನಮಗೆ ಸೊ ಅದ ಸಿಕ್ಕಾಗ ನಾವೇನಾಕ್ಕತ್ತಿ ನಮ್ಮ ಆರೋಗ್ಯ ಸದೃಢವಾಗಿ ಇರ್ತೈತಿ ಆವಾಗ ನಾವು ಹೆಚ್ಚು ಹೆಚ್ಚು ವರ್ಷಗಳ ಜೀವಂತವಾಗಿ ನಾವಿರಬಹುದು ಇಲ್ಲಾಂದ್ರ ಏನಾಕ್ಕತ್ತಿ ಆಕ್ಸಿಜನ್ ಸಿಗಲಿಲ್ಲ ಇವತ್ತು ಆಕ್ಸಿಜನ್ ಸಿಗ್ಲಾರ ಮುಗೀತು ನೀವೆಲ್ಲ ಹಾಸ್ಪಿಟ್ಲ ನೋಡ್ರಿ ಆಕ್ಸಿಜನ್ ಹಚ್ಚಿರ್ತಾರೆ ಆಕ್ಸಿಜನ್ ಒಂದ್ಸಲ ತಗದ್ರ ಮುಗಿತು ಆ ವ್ಯಕ್ತಿ ಜೀವ ಹೊತು ಅದಕ್ಕೆ ಆಕ್ಸಿಜನ್ ಭಾಳ ಇಂಪಾರ್ಟೆಂಟ್ ಅದು ಎಲ್ಲಿ ಸಿಗ್ತೇತಂದ್ರಾ ನಮಗೆ ಸಸ್ಯಗಳಿಂದ ಗಿಡಗಳಿಂದ ಸೊ ಅದಕ್ಕೆ ಹೆಚ್ಚು ಹೆಚ್ಚು ನಾವೇನು ಮಾಡ್ಬಕು ಸಸ್ಯಗಳನ್ನ ಬೆಳಸ್ಬಕು ಅನೇಕ ಥರದ ಗೊಬ್ಬರಗಳಾದಾವು ಸಾವಯವ ಗೊಬ್ಬರ ಇರ್ಬೋದು ಆಮ್ಯಾಲೇ ಕೆಮಿಕಲ್ ಅಂತ ಹೇಳ್ತೇವೆ ನಾವು ರಾಸಾಯನಿಕ ಯಾವುದೇ ಇರ್ಬೋದು ತಜ್ಞರನ್ನ ನಾವು ಭೇಟಿ ಮಾಡಿ ವಿಷಯಗಳನ್ನ ತಿಳ್ಕೊಂಡು ಯಾವುದನ್ನ ಎಷ್ಟು ಹಾಕ್ಬೇಕು ಅನ್ನೋದನ್ನ ತಿಳ್ಕೊಂಡು ಸಸ್ಯಗಳನ್ನ ಬೆಳೆಸಬೇಕು ಎಷ್ಟು ಸಾಧ್ಯ ಆಗತ್ತೆ ಅದು ಬೆಳಸಬೇಕು ಬೆ ಕೇವಲ ನಾವಲ್ಲ ನಮ್ಮ ಜೊತೆಗಿರುವಂಥ ವ್ಯಕ್ತಿಗಳಿಗೆಲ್ಲಾ ಹೇಳ್ಬಕು